ಅಲೋ ಅಲೋ ಮೇಡ್ಮ್ ಮೇಡಮ್ ನಾವು ಶ್ರುತಿ ಅಂತ ಚಿನಕುರುಳಿ ಗ್ರಾಮ ಚಿನಕುರ್ಳಿ ಗ್ರಾಮೀಣ ಬ್ಯಾಂಕಾ ಮೇಡಮ್ ಹಾಂ ಹೌದಾ ಮೇಡಮ್ ಮೇಡಮ್ ನಾವು ಚಿನಕುರ್ಳಿಲಿ ಒಂದು ಮನೆ ಕಟ್ತಿದಿವಿ ಅದಕ್ಕೆ ಓಮ್ ಲೋನ್ ಬೇಕಿತ್ತು ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ಹೋಮ್ ಲೋನ್ ಎಷ್ಟಕ್ಕೆ ಕೊಡ್ತಾರೆ ಅದಕ್ಕೆ ಯಾವ್ಯಾವುದು ಶೂರಿಟಿ ಬೇಕು ಮತ್ತು ಇಲ್ಲ ಮೇಡಮ್ ಯಾವುದೂ ಒಂದು ಲೋನ್ ಇಲ್ಲ ಗೋಲ್ಡ್ ಲೋನ್ ಒಂದಿದೆ ಮೇಡಮ್ ಅಷ್ಟೇ ಅದು ಗ್ರಾಮೀಣ ಬ್ಯಾಂಕಲ್ಲಿದೆ ಮೇಡಮ್ ಮೇಡಮ್ ನಾವು ಸಿಕ್ಸ್ಟಿ ಫಾರ್ಟಿ ಸೈಟಲ್ಲಿ ಕಟ್ತಿರೋದು ಅದಕ್ಕೆ ನೀವು ಎಲ್ಲಿ ಅಂದರೆ ನಮಗೆ ಇ ಇಪ್ಪತ್ತರವರ್ಗೂ ಬೇಕಾಗುತ್ತೆ ಮೇಡಮ್ ಲೋನು ಅದಕ್ಕೆ ಯಾವ್ ರೀತಿ ಶೂರಿಟಿ ಬೇಕು ಮತ್ತು ಅದಕ್ಕೆ ಇ ಎಮ್ ಐ ಎಷ್ಟು ಮತ್ತು ಅದಕ್ಕೆ ಯಾವ್ದದ್ ರೀತಿ ದಾಖ್ಲೆಗಳನ್ನ ನಾವು ಒದಗಿಸ್ಬೇಕು ಅಂತ ತಿಳ್ಕೊಳೋಣ ಅಂತ ಫೋನ್ ಮಾಡಿದ್ವಿ ಮೇಡಮ್ ಮೇಡಮ್ ನಾವು ಚಿನಕುರ್ಳಿನೇ ಮೇಡಮ್ ಅಂದರೆ ಚಿನ್ಕುರ್ಳಿಲಿ ನಾವು ಮನೆ ಕಟ್ತಿರೋದು ಬಟ್ ನಾವು ವರ್ಕ್ ಮಾಡ್ತಿರೋದು ಬೇರೆ ಕಡೆ ಮೇಡಮ್ ಆದ್ದರಿಂದ ಫೋನ್ ಮಾಡಿದ್ವಿ ನೀವೇನಾದರೂ ಓಕೆ ಅಂತ ಹೇಳುದ್ರೆ ಬಂದು ಬ್ಯಾಂಕಲ್ಲೇ ನೇರ್ವಾಗಿ ಭೇಟಿ ಮಾಡ್ತೀವಿ ಹಾಂ ಓಕೆ ಮೇಡಮ್ ಗೌರ್ಮೆಂಟ್ ಎಂಪ್ಲಾಯ್ ಇದಾರೆ ನಮ್ಗೆ ಗೊತ್ತಿರೋರು ಅವ್ರ ಶೂರುಟಿ ಆಗುತ್ತೆ ಅಲ್ಲವಾ ಓಕೆ ಮೇಡಮ್ ಎಷ್ಟು ಲೋನ್ ಕೊಡ್ತೀರಾ ಮೇಡಮ್ ಇಷ್ಟೆಲ್ಲ ದಾಖಲಾತಿ ಕೊಟ್ಟರೆ ಹಂಗ ಆ ಥರ ಅಲ್ಲ ಮೇಡಮ್ ಈಗ ನಾರ್ಮಲಿ ಗೊತ್ತಿರುತ್ತೆ ಅಲ್ಲವಾ ಟೆನ್ ಲ್ಯಾಕ್ಸಿಗೆ ಎಷ್ಟು ಇಂಟ್ರೆಸ್ಟು ಪರ್ ಮಂತು ಪರ್ ಇಯರು ಮತ್ತು ಇಪ್ಪತ್ತು ಲಕ್ಷಕ್ಕೆ ಎಷ್ಟು ನಾವು ಎಷ್ಟು ವರ್ಷದವರ್ಗೂ ಕಟ್ಬೋದು ಇ ಎಮ್ ಐನ ಮತ್ತು ಅದಕ್ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ಅಲ್ಲವಾ ಓಕೆ ಮೇಡಮ್ ನೀವು ಹೇಳಿರೋ ಎಲ್ಲ ದಾಖಲಾತಿಗಳ್ನೂ ತಗೊಂಡು ನಾನು ಓಕೆ ಮೇಡಮ್ ನೀವು ಎಲ್ಲ ಹೇಳಿರೋವಂಥ ಡಾಕುಮೆಂಟು ಮತ್ತು ಶೂರಿಟಿ ಪರ್ಸನನ್ನ ಕರ್ಕೊಂಡು ಬರ್ತೀವಿ ನಾವು ಮಂಡೇ ಎಲ್ಲ ಸರಿ ಇದ್ದರೆ ಮಂಡೇನೇ ಆಗುತ್ತೆ ಅಲ್ಲವಾ ಮೇಡಮ್ ಹಾಂ ಸರಿ ಮೇಡಮ್ ತ್ಯಾಂಕ್ ಯು